ನಮ್ಮ ಹಳ್ಳಿಯ ಗ್ರಾಮ ದೇವತೆ ಶ್ರೀ ಶುಕ್ಲಮ್ಮ ದೇವಿ ಆಕೆಯ ಪೂಜೆ ಯಾವ ರೀತಿ ಮಾಡ್ತುವು ಅಂದರೆ ಶುಕ್ರವಾರ ಅಥವ ಮಂಗ್ಳವಾರ ಪೂಜೆಯನ್ನು ಮಾಡ್ತೆವೆ ಮತ್ತು ಪ್ರತಿ ಐದು ವರ್ಷದಲ್ಲಿ ಶುಂಕ್ಲಮ್ಮ ದೇವಿಯನ್ನು ಕುಂಭೋತ್ಸವ ಮೂಲಕ ಆ ಹಬ್ಬವನ್ನು ಆಚರಣೆ ಮಾಡ್ತುವು ಅದು ಮಂಗ್ಳ ಮಂಗ್ಳವಾರದಂದು ಮಂಗ್ಳವಾರ ದಿನದಂದು ಆಚರ್ಣೆ ಮಾಡ್ತುವು ಮಂಗ್ಳವಾರ ಹೋಳಿಗೆ ಹಬ್ಬವನ್ನು ಮಾಡಿ ಕುಂಭೋತ್ಸವನ್ನು ಮಾಡಿ ಮತ್ತು ನೆಕ್ಸ್ಟು ಬುಧವಾರ ದಿನದಂದು ಕುರಿಗಳನ್ನು ಕುರಿಗಳನ್ನು ಕುರಿಗಳನ್ನು ಕಡಿದು ಕುರಿಗಳನ್ನು ಕಡಿದು ಮತ್ತು ಕುರಿ ಕಡಿದಿರ್ತಕಂಥದನ್ನು ಅದನ್ನ ಆ ಮಾಂಸವನ್ನು ಊಟ ಮಾಡ್ತೆವೆ ಶುಂಕ್ಲಮ್ಮ ದೇವಿಯ ವಿಶಿಷ್ಟ ಹಬ್ಬ ಇದು ನಮ್ಮ ಬಳ್ಳಾರಿ ಜಿ ಬಳ್ಳಾರಿ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ನಡಿತಕ್ಕಂಥ ಈ ಹಬ್ಬ ಈ ಹಬ್ಬವನ್ನು ಬೇರೆ ಬೇರೆ ಊರುಗಳಿಂದ ಬಂದು ಆಚರಣೆ ಮಾಡಲಾಗುತ್ತದೆ ಈ ಹಬ್ಬದ ವಿಶೇಷತೆ ಏನೆಂದರೆ ಒಂದೂರಿನಿಂದ ಮತ್ತೊಂದು ಊರಿನ ಜನರನ್ನು ಕರೆ ತಂದು ಆ ಹಬ್ಬಕ್ಕೆ ಕೋಣವನ್ನು ಬಲಿ ಕೊಡುವ ಬಲಿ ಕೋಣವನ್ನು ಬಲಿ ಕೊಡುವ ರೂಢಿ ರೂಢಿಯಲ್ಲಿದೆ ಊರಿನ ಹರಕೆಯ ಹಬ್ಬ ಅಂತ ಇದನ್ನು ಕರಿತ್ತೇವೆ ಮತ್ತು ಇದರಿಂದ ಜನಗಳು ಏನಂದರೆ ಈ ಹಬ್ಬ ಆಚರಿಸ್ರಿಂದ ಜನಗಳು ಯೊ ನಂಬಿಕೆ ಏನಂದ್ರೆ ಹಬ್ಬ ಈ ಹಬ್ಬವನ್ನು ಆಚರಣೆ ಮಾಡ್ತು ಅಂದರೆ ಊರೆಲ್ಲ ಒಂದು ಒಳ್ಳೆ ವಾತಾವರಣಯಿರ್ತತೇ ಒಳ್ಳೆ ಬೆಳೆಯಿರ್ತತೆ ಒಳ್ಳೇ ಮಕ್ಳಿಗೆ ಒಳ್ಳೇ ವಿದ್ಯಾಭ್ಯಾಸ ಒದಗಿಸ್ತತೆ ಮತ್ತು ಒಳ್ಳೇ ಮನೆ ಶಾಂತ ರೀತಿಯಿಂದ ಇರ್ತು ಅಂತ ಪ್ರತಿಯೇ ಪ್ರತಿಯೇ ನಮ್ಮ ಹಳ್ಳಿಯಲ್ಲಿ ಮಾಡಿರ್ತಕ್ಕಂಥ ಈ ಹಬ್ಬ ಮತ್ತು ಈ ಹಬ್ಬದ ದಿನದಂದು ಬಯಲಾಟ ಅಥವ ನಾಟಕ ಊರಿನೋರೆಲ್ಲ ಸೇರಿ ಈ ಹಬ್ಬವನ್ನು ಆಚರಣೆ ಮಾಡ್ತುವೆ ಆಚರಣೆ ಮಾಡಿದ ಕೂಡಲೆ ಈ ನಾಟಕ ಆಗ್ಲು ಬೈಲಾಟ ಆಗ್ಲು ಬೇರೆ ಊರುಗಳಿಂದ ಬಂದು ವೀಕ್ಷಣೆ ಮಾಡ್ತಾರೆ ವೀಕ್ಷಣೆ ಮಾಡು ಮಾಡಿದ ಕೂಡಲೇ ಈ ಹಬ್ಬದೊಂದು ನಾವು ಎಲ್ಲ ಒಂದು ಉಪವಾಸ ವ್ರತವನ್ನು ಆಚರಣೆ ಕೂಡ ಮಾಡ್ತಾರೆ ಆಮೇಲೆ ಊರಿನಲ್ಲಿ ಲೈಟೋತ್ಸವ ಆಮೇಲೆ ದೀಪೋತ್ಸವ ಹಾಗು ಕುಂಭೋತ್ಸವ ಭಾಳ ವಿಜೃಂಭಣೆಯಿಂದ ಮಾಡು ಮಾಡಲ್ಪಡುತ್ತದೆ ಮತ್ತು ಊರಿನ ಹಿರಿಯರೆಲ್ಲ ಸೇರಿ ಈ ಹಬ್ಬ ಈ ಹಬ್ಬವನ್ನು ಯಾರೀತಿ ಆಚರಣೆಮಾಡ್ಬೇಕಂತ ಒಂದು ಸಭೆಯ ಮೂಲಕ ಸೇರಿ ಈ ಹಬ್ಬವನ್ನು ಪ್ರತಿ ಐದು ವರ್ಷದ ಯಾವ ದಿನದಂದು ನಾವು ಮಾಡ್ಬೇಕಂತೇಳಿ ಊರು ಊರಿನ ಜನರೆಲ್ಲ ಸೇರಿ ಈ ಹಬ್ಬವನ್ನು ನೇಮಕ ಮಾಡಿರ್ತಾರೆ